ಹೆಲೋ ಝೊಮೆಟೊದವರಲ ಸರ್ ಒಂದು ಹೆಲ್ಪ್ ಬೇಕಾಗಿತ್ತು ಏನಂದರೆ ನಾನೊಂದು ಆರ್ಡ್ರ್ ಹಾಕಿದ್ದೀನಲ್ಲ ಪ ಇದು ಫುಡ್ಡನ್ನು ಅದನ್ನು ನನಗೆ ಇಲ್ಲಿ ಕಡೆಗೆರೆ ಹತ್ತಿರ ನೆಹರು ನಗರ ಫಸ್ಟ್ ಕ್ರಾಸಲ್ಲಿ ಇತ್ತು ಆ ಫಸ್ಟ್ ಅಡ್ರೆಸ್ಸು ಅದನ್ನು ನನಗೆ ಚೇಂಜ್ ಮಾಡಬೇಕಾಗಿತ್ತು ಯಾಕಂದರೆ ಸ್ವಲ್ಪ ಹೊರಗಡೆ ಬಂದಿದ್ದೀನಿ ಅದ್ರ ಸಲುವಾಗಿ ಈಗ ಗಣೇಶ ನಗರ ಫಸ್ಟ್ ಕ್ರಾಸ್ ಅಥವಾ ಸೆಕೆ ಫಸ್ಟ್ ಕ್ರಾಸಲ್ಲಿ ಮಾರಿಕಾಂಬ ಹೇಳಿ ಮನೆ ಇದೆ ಆ ಮನೆ ಹತ್ತಿರ ಸ್ವಲ್ಪ ತಂದುಕೊಟ್ಟಿದ್ರೆ ಆಗಿತ್ತು ಸರ ಯಾಕಂದರೆ ಅಲ್ಲಿ ಯಾರೂ ಇರೋದಿಲ್ಲ ಇಲ್ಲಾದರೆ ಇರ್ತಾರೆ ಅಲ್ಗೆ ತಂದು ಮುಟ್ಟಿಸಿದ್ರೆ ಸಾಕಿತ್ತು ಸರ್ ಪೇಮೆಂಟ್ ಅಲ್ಲಿ ಆಫ್ ಲೈನಲ್ಲೇ ಮಾಡ್ತಾರೆ ಅವರು ಕ್ಯಾಶ್ ಅಲ್ಲೇ ಕೊಡ್ತಾರೆ ನಿಮಗೆ ಬಂದ ತಕ್ಷಣ ಈ ಈ ಕೊಟ್ಟಿರ್ತೀನಿ ಆ ನಂಬರಿಗೆ ಕಾಲ್ ಮಾಡಿದ್ರೆ ಸಾಕು ಸರ್ ಅಲ್ಲಿ ಬಂದು ಪಿಕ್ ಮಾಡ್ತಾರೆ ಅವರು ಓಕೆ ಸರ್